ವೀಡಿಯೋ ಗೇಮ್ ಅಂತಂದರೆ ಅದೊಂದು ಫನ್ ಅಷ್ಟೆ ಇನ್ನೇನಿಲ್ಲ ಇದು ನಮ್ಮ ಟೈಮಲ್ಲಿ ಕೆಲವೊಮ್ಮೆ ಬೇಜಾರಾದ ಟೈಮಲ್ಲಿ ನಾವು ವೀಡಿಯೋ ಗೇಮ್ಸ್ಗಳ ಮೂಲಕ ನಾವು ಆ ಟೈಮನ್ನು ಸ್ಪೆಂಡ್ ಮಾಡ್ತೀವಿ ಅಂದರೆ ಸ್ವಲ್ಪ ಎಂಜಾಯ್ ಮಾಡ್ತೀವಿ ಅದರಲ್ಲಿ ಇತ್ತೀಚೆಗೆ ತುಂಬ ಫೇಮಸ್ ಆದಂತಹ ಒಂದು ಗೇಮ್ ಅಂದರೆ ಪಬ್ಜಿ ಮೊಬೈಲ್ ಓಕೆ ಮತ್ತು ಫ್ರೀ ಫೈರ್ ಅವೆಲ್ಲ ತುಂಬ ಫೇಮಸ್ ಅದು ಈ ಲಾಕ್ಡೌನ್ ಟೈಮಲ್ಲಿ ಅದರಲ್ಲಿ ನನಗೆ ಪಬ್ಜಿ ಮೊಬೈಲ್ ಅಂದರೆ ಬ್ಯಾಟಲ್ ಗ್ರೌಂಡ್ಸ್ ಮೊಬೈಲ್ ಇಂಡಿಯಾ ತುಂಬ ಇಷ್ಟ ಆಯಿತು ಯಾಕಪ್ಪ ಅಂದರೆ ನಾವು ಈ ತರಹದ ಆಟಗಳನ್ನು ನಾವು ಮೊಬೈಲ್ನಲ್ಲಿ ಆಡಿದ್ದು ಬಹಳ ಕಡಿಮೆ ನಮಗೆ ಈ ರೀತಿ ಅತ್ಯುತ್ತಮ ಒಳ್ಳೆಯ ಗುಣಮಟ್ಟದ ಗೇಮಿಂಗ್ ಗ್ರಾಫಿಕ್ಸ್ ಆಗಿರ್ಬೋದು ಅತ್ಯುತ್ತಮ ಚಾಲೆಂಜಸ್ ಆಗಿರ್ಬೋದು ಎಲ್ಲ ಜನರನ್ನೂ ಕೂಡ ಬಹಳಷ್ಟು ಆಕರ್ಷಣೆ ಮಾಡಿದಂತಹ ಒಂದು ಗೇಮ್ ಪಬ್ಜಿ ಮೊಬೈಲ್ ಈ ಪಬ್ಜಿ ಮೊಬೈಲ್ ಏನಕ್ಕೆ ಇಷ್ಟ ಏನಕ್ಕೆ ಕಷ್ಟ ಅನ್ನೋದ್ನ ನಿಮಗ್ ಹೇಳಿಬಿಡ್ತೀನಿ ಇಟ್ಸ್ ಏ ಗುಡ್ ಗುಡ್ ಗೇಮ್ ಫಾರ್ ಟೈಮ್ ಪಾಸ್ ಫ್ರೆಂಡ್ಸ್ ಈಗ ಲಾಕ್ಡೌನ್ ಟೈಮಲ್ಲಿ ಫ್ರೆಂಡ್ಸ್ ಯಾರೂ ಸಿಗ್ತಾ ಇರಲಿಲ್ಲ ಬಟ್ ಈ ಪಬ್ಜಿ ಅನ್ನೋ ಒಂದು ಗೇಮಿಂದ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಕನೆಕ್ಟ್ ಆಗಿ ಮಾತಾಡೋದಾಗಿರ್ಬೋದು ಆಟ ಆಡೋದಾಗಿರ್ಬೋದು ಒಂದು ಮನೋರಂಜನೇನ ತಗೊಳ್ತಾ ಇದ್ವಿ ಇಟ್ಸ್ ಅ ಗುಡ್ ಥಿಂಗ್ ಓಕೆ ಬಟ್ ಅದು ಬಹಳಷ್ಟು ನೆಗೆಟೀವ್ ಆಗಿ ಕೂಡ ಪರಿಣಾಮ ಬೀರಿದೆ ಮಕ್ಳ ಮೇಲೆ ಕೆಲವೊಬ್ಬರು ಮಕ್ಕಳು ತುಂಬ ಅಡಿಕ್ಟ್ ಆಗಿಬಿಟ್ರು ಮೊಬೈಲ್ ಪಬ್ಜಿ ಮೊಬೈಲ್ಗೆ ಕೆಲವೊಬ್ಬರು ಮಕ್ಕಳು ಸಾವಿರಾರು ರೂಪಾಯಿ ದುಡ್ಡನ್ನ ಖರ್ಚು ಮಾಡಿಕೊಂಡು ಆಟ ಆಡಿದರು ಕೆಲವೊಬ್ಬರು ಮಕ್ಕಳು ನಿದ್ದೆ ಎಲ್ಲ ಬಿಟ್ಟು ಅದರಿಂದ ರೋಗಕ್ಕೆ ತುತ್ತಾದರು ಇವೆಲ್ಲ ನಮಗೆ ಅನವಶ್ಯಕ ಆಟ ಆಡೋಣ ಮನರಂಜನೆ ತಗೋಳ್ಳೋಣ ಒಳ್ಳೆಯ ವಿಷಯ ಆದರೆ ಈ ಆಟಕ್ಕೋಸ್ಕರ ಈ ಮನರಂಜನೆಗೋಸ್ಕರ ನಾವು ದುಡ್ಡನ್ನ ಹಾಳು ಮಾಡೋದಾಗಿರ್ಬೋದು ಆರೋಗ್ಯಾನ ಕೆಡಿಸ್ಕೊಳ್ಳೋದಾಗಿರ್ಬೋದು ಈ ಅತೀ ಹೆಚ್ಚು ಸಮಯವನ್ನ ಕಾಲ ಕಳೆಯೋದಾಗಿರ್ಬೋದು ನಾವು ಅತೀ ಹೆಚ್ಚಾಗಿ ಮಾಡಬಾರ್ದು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತುಂಬ ಅಡಿಕ್ಟ್ ಆಗಿಬಿಟ್ಟು ಕೆಲವೊಬ್ಬರು ಜೀವವನ್ನೇ ಕೂಡ ಕಳ್ಕೊಂಡಿದ್ದಾರೆ ಈ ತರಹದ ಸಂದಿಗ್ಧ ಪರಿಸ್ಥಿತಿಗಳು ಉಂಟಾಗಬಾರ್ದು ಕೇವಲ ಆಟಗಳಿಂದ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮತ್ತು ಕ್ರಿಕೆಟ್ ಆಗಿರ್ಬೋದು ಕಾರ್ ಗೇಮ್ಸ್ ಅದರಲ್ಲೂ ಆಸ್ಫಾಲ್ಟ್ ನೈನ್ ಆಗಿರ್ಬೋದು ರಿಯಲ್ ಕ್ರಿಕೆಟ್ ಆಗಿರ್ಬೋದು ಸ್ಪಿನ್ನರ್ ಆಗಿರ್ಬೋದು ಇವೆಲ್ಲ ತುಂಬ ಒಳ್ಳೆಯ ಗೇಮ್ಸ್ ಆ್ಯಂಡ್ ಕೆಲವೊಂದು ಮೆಮೋರಿ ಗೇಮ್ಸ್ ಕೂಡ ಇದ್ದಾವೆ ಆ ತರಹದ ಗೇಮ್ಸ್ ಕೂಡ ಮಕ್ಕಳಿಗೆ ತುಂಬಾ ಹೆಲ್ಪ್ ಮಾಡ್ತವೆ ಕೆಲವೊಂದು ಬುದ್ಧಿಶಕ್ತಿಯನ್ನು ಹೆಚ್ಚಿಸುವಂತಹ ಗೇಮ್ಗಳು ಇದ್ದಾವೆ ಕೆಲವೊಂದು ತಲೆಯನ್ನು ಓಡಿಸುವಂತಹ ಗೇಮ್ಗಳು ಇದ್ದಾವೆ ಆ ತರಹದ ಗೇಮ್ಗಳನ್ನ ಆಡೋ ಮೂಲಕ ನಮ್ಮ ಬುದ್ಧಿಶಕ್ತಿಯನ್ನು ನಮ್ಮ ಕಾರ್ಯಕ್ಷಮತೆಯನ್ನು ನಾವು ಹೆಚ್ಚಿಸ್ಕೊಳ್ಳೋಣ ಆದರೆ ಅತೀ ಹೆಚ್ಚು ಸಮಯವನ್ನು ತಿನ್ನುವಂತಹ ಟೈಮ್ಗಳು ಹಾಗೂ ನಮ್ಮನ್ನು ಅಡಿಕ್ಟ್ ಮಾಡುವಂತಹ ಗೇಮ್ಗಳಿಂದ ಆದಷ್ಟು ದೂರ ಇರೋಣ